ಹಲೋ ನೇಸರ ಗ್ಯಾಸ್ ಏಜೆನ್ಸಿ ಅವರಾ ಹಾಂ ಹಾಂ ಮ್ಯಾಮ್ ನನಗೆ ಅಂದರೆ ಸಿಲಿಂಡರ್ ಸ್ವಲ್ಪ ಪ್ರೋಬ್ ಅಂದರೆ ಒಂದು ಮಂತಿಗೆ ಸಾಲ್ತಿರಲಿಲ್ಲ ಒಂದು ಮಂತಿಗೆ ಒಂದು ಎರಡು ಸಿಲಿಂಡರ್ ಆದರೂ ಬೇಕಿತ್ತು ಅಂದರೆ ಟ್ವೆಂಟಿ ಡೇಸ್ಗೆ ಖಾಲಿಯಾಗುತ್ತೆ ಒಂದು ಸಿಲಿಂಡರು ಇನ್ನು ಮತ್ತು ಸಿಲಿಂಡರ್ ಮತ್ತೆ ಬುಕ್ಕಿಂಗ್ ಆ ಥರ ಏನಾದ್ರು ಆಪ್ಶನ್ ಇದೆಯಾ ಮ್ಯಾಮ್ ಹ್ಞೂ ಹಾಂ

ಹಾಂ ಹಾಂ

ಹಾಂ ಹಾಂ

ಹಾಂ ಮ್ಯಾಮ್ ಆದರೆ ಹಾಂ ಹಾಂ

ಹೌದು ಮ್ಯಾಮ್ ಅದೇ ಸ್ವಲ್ಪ ಪ್ರಾಬ್ಲಮ್ ಇತ್ತು ಟ್ವೆಂಟಿ ಡೇಸ್ಗೆ ಬೇಕಿತ್ತು ಅಂದರೆ ಅದೇ ಏನಾದರೂ ಇದಕ್ಕೆ ಸೆಲ್ಯೂಶನ್ ಇದೆಯಾ ಅಂತ ನಿಮ್ಮನ್ನು ಹಾಂ ಹೇಳಿ ಕೇಳಿದೆ

ಹೌದಾ ಮ್ಯಾಮ್ ನಮ್ದು ಇದೇ ನಂಬರ್ ಇದೆ ಏನಾದರೂ ಇನ್ಫಾರ್ಮೇಷನ್ ಏನಾದ್ರು ಇದ್ದರೆ ಇದೇ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡ್ತೀರಾ ಮ್ಯಾಮ್ ಹಾಂ ಗ್ಯಾಸ್ದು ಇದೇ ರಿಜಿಸ್ಟ್ರ್ ಆಗಿದೆ ಹಾಂ ಹಾಂ ಹಾಂ ಹಾಂ

ಹೌದಾ ಅಂದರೆ ಎಲ್ಲ ಸಿಗುತ್ತೆ ಅಲ್ವಾ ಮ್ಯಾಮ್ ಅಂದರೆ ಅವ್ರ ಕಡೆಯಿಂದ ಏನಾದರೂ ಆದರೆ ಸಿಲಿಂಡರು

ಹಾಂ ಓಕೆ ಮ್ಯಾಮ್ ಆಯಿತು ಮಾಡಿಸ್ತೀವಿ ಹಾಂ ಹಾಂ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್